ಶಿವಮೊಗ್ಗ ಜಿಲ್ಲೆಯ ಪ್ರಮುಖ ಸಾರಿಗೆ ಸೌಲಭ್ಯಗಳು ಯಾವುವೆಂದರೆ ರಸ್ತೆಗಳು ರೈಲುಗಳು ವಿಮಾನಗಳು ಮತ್ತು ತುಂಬ ಇನ್ನೂ ಈ ಸಾರ್ವಜನಿಕ ಸಾರಿಗೆ ಸ್ ಟ್ಯಾಕ್ಸಿಗಳು ಕೂಡ ಸಾರಿಗೆ ಸೌಲಭ್ಯಗಳೆಂದು ಹೇಳುತ್ತೇನೆ ಸರ್ಕಾರಿ ಟ್ಯಾಕ್ಸಿ ಅಂತ ಇರೋದಿಲ್ಲ ಸರ್ಕಾರಿ ರಸ್ತೆಗಳು ರೈಲುಗಳು ವಿಮಾನ ನಿಲ್ದಾಣ ಸಾರ್ವಜನಿಕ ಸಾರಿಗೆ ಮತ್ತು ಎಲ್ಲ ಇರುತ್ತದೆ ಈ ಇವೆಲ್ಲವೂ ಶ್ರೀಸಾಮಾನ್ಯರ ಕೈಗೆಟುಕುವಂತಿದೆಯೋ ಇಲ್ಲವೋ ಎಂದು ನಾನು ಈಗ ಹೇಳುತ್ತೇನೆ ರಸ್ತೆಗಳು ರಸ್ತೆಗಳು ಕೈಗೆಟುಕುತ್ತದೆ ರೈಲು ಕೂಡ ಕೈಗೆಟುಕುತ್ತದೆ ವಿಮಾನ ಕೂಡ ನಮಗೆ ಕೈಗೆಟುಕು ವಿಮಾನ ನಿಲ್ದಾಣ ನಮಗೆ ಕೈಗೆಟುಕುವುದಿಲ್ಲ ಸಾರ್ವಜನಿಕ ಸಾರಿಗೆ ನಮಗೆ ಕೈಗೆಟುಕುತ್ತದೆ ಇವುಗಳ ಬಗ್ಗೆ ಇರುವ ಸವಾಲುಗಳೇನೆಂದರೆ ರಸ್ತೆಗಳು ತುಂಬ ಶಿವಮೊಗ್ಗದಲ್ಲಿ ರಸ್ತೆಗಳು ತುಂಬ ಸರಳವಾಗಿರುತ್ತದೆ ಆದರೆ ಒಂದೊಂದು ಕಡೆ ಮಾತ್ರ ಹೊಂಡ ಹೊಂಡವಿರುತ್ತದೆ ಅದನ್ನು ಸರಿ ಸರಿಮಾಡಿದರೆ ರಸ್ತೆಗಳ ಬಗ್ಗೆ ಯಾವ ಸವಾಲು ಕೂಡ ಇರುವುದಿಲ್ಲ ಇನ್ನು ರೈಲುಗಳು ರೈಲು ನಿಲ್ದಾಣದಲ್ಲಿ ತುಂಬ ಕಸವಿರುತ್ತದೆ ಆ ಕಸವನ್ನು ನಾವು ತೆಗೆದರೆ ಎಲ್ಲ ಕ್ಲೀನ್ ಮಾಡಿ ಸ್ವಚ್ಛ ಮಾಡಿದರೆ ಅಲ್ಲಿ ಅದರಲ್ಲಿ ಇನ್ನು ಮತ್ತೆ ಬೇರೆ ಆ ಟ್ರ್ಯಾಕ್ ಹೋಗುವಾಗ ಟ್ರ್ಯಾಕ್ ತುಂಬ ಸೇಫಾಗಿ ಇಟ್ಟುಕೊಳ್ಳಬೇಕು ಮತ್ತು ಅದರ ಮುಂದೆ ಬೇರೆಯವರು ಬಂದು ಸಾಯದ ಹಾಗೆ ನೋಡಿಕೊಳ್ಳಬೇಕು ಇದೆಲ್ಲ ಮಾಡಿದರೆ ಯಾವ ಸವಾಲು ಕೂಡ ಇದರ ಬಗ್ಗೆ ರೈಲುಗಳ ಬಗ್ಗೆ ಇರುವುದಿಲ್ಲ ಇನ್ನು ವಿಮಾನ ನಿಲ್ದಾಣ ವಿಮಾನ ನಿಲ್ದಾಣ ಶಿವಮೊಗ್ಗದಲ್ಲಿ ಯುಡಿಯೂರಪ್ಪ ಅವರು ಕಟ್ಟಿಸಿಕೊಟ್ಟಿದನೆ ವಿಮಾನ ನಿಲ್ದಾಣ ಎಲ್ಲರೂ ಹೋಗುವಂತಿಲ್ಲ ನೋಡುವುದಕ್ಕೆ ಕೂಡ ಹೋಗುವಂತಿಲ್ಲ ಬ ಟಿಕೆಟ್ ಇದ್ದರೆ ಮಾತ್ರ ಹೋಗಬಹುದು ಮತ್ತು ಬೇರೆ ವಿಮಾ ವಿದೇಶಕ್ಕೆ ಹೋಗುವ ಹೋಗೋಕ್ಕೆ ಆಗುವುದಿಲ್ಲ ಬರೀ ನಮ್ಮ ರಾ ಇಂಡ್ಯದಲ್ಲಿರುವ ನಮ್ಮ ಭಾರತದಲ್ಲಿರುವ ರಾಜ್ಯಗಳಿಗೆ ಮಾತ್ರ ಹೋಗಬಹುದು ಬರೀ ನಾಲ್ಕು ವಿಮಾನಗಳು ಮಾತ್ರ ನಿಡ ನಿಲ್ಲಬೌದು ಅಲ್ಲಿ ಇನ್ನೂ ಅದನ್ನು ಜಾಸ್ತಿ ಮಾಡಿ ಮತ್ತು ಸಾರ್ವಜನಿಕರಿಗೆ ಕೂಡ ನೋಡಲು ಬಡವ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಕೂಡ ನೋಡಲು ಹೋಗಬಹುದಾ ಸೌಕರ್ಯಗಳು ಕೊಟ್ಟರೆ ಸವಾಲುಗಳು ಎಲ್ಲ ಮಾಯವಾಗುತ್ತೆ ಎಲ್ಲ ಸವಾಲುಗಳು ಮುಗಿಯುತ್ತದೆ ಇನ್ನು ಸಾರ್ವಜನಿಕ ಸಾರಿಗೆ ಸಾರ್ವಜನಿಕ ಸಾರಿಗೆಯಲ್ಲಿ ಒಂದು ಏನನ್ನು ಒಂದು ಏನೆಂದರೆ ಸಾರ್ವಜನಿಕ ಸಾರಿಗೆಯಲ್ಲಿ ಕಂಡಕ್ಟರ್ಸ್ಗಳು ತುಂಬ ಜೋರಾಗಿರುತ್ತಾರೆ ಅವರಿಗೆ ದುಡ್ಡಾಗಬೇಕೆಂದು ಎಷ್ಟು ಜನ ಬಂದು ಬಸ್ಸೊಳಗೆ ನಿಂತರೊ ಸತ್ತರೊ ನಿಂತರೊ ಸತ್ತರೊ ಕೂತರೋ ಏನೂ ನೋಡುವುದಿಲ್ಲ ನಿಂತಿದ್ದವ ನಿಂತವರಿಗೆ ಹೋಗಿ ಹೋಗಿ ಇನ್ನೂ ಹೋಗಿ ಇನ್ನೂ ಹೋಗಿ ಎಂದು ಬೈಯುತ್ತಾರೆ ಹೋಗದಿದ್ದರೆ ದೂಡುತ್ತಾರೆ ಬೈಯುತ್ತಾರೆ ಇಷ್ಟು ಜಾಗ ಬೇಕಾ ನಿಮಗಿದು ದೂಡಿ ದೂಡಿ ಬಸ್ಸನ್ನೆಲ್ಲ ಅಪ್ಪಚ್ಚಿ ಮಾಡಿಬಿಡುತ್ತಾರೆ ಮತ್ತು ಊ ಬೇರೆ ದೂರ ಕಡೆ ಹೋಗು ದೂರ ಬೇರೆ ಕಡೆ ಹೋಗುವಾಗ ಅಲ್ಲಿ ತಿನ್ನುವುದಕ್ಕೆ ಆಹಾರ ಆಹಾರ ತಿನ್ನೋದಕ್ಕೆ ಆಹಾರ ಹೊಟ್ಟೆ ಹಸ್ವಾಗಿದ್ದಾಗ ಐದು ನಿಮಿಷ ಮಾತ್ರ ನಿಲ್ಲಿಸುತ್ತಾರೆ ಯಾರು ಬಂದಿದ್ದಾರೆ ಇಲ್ಲವಾ ನೋಡುವುದಿಲ್ಲ ಒಂದೊಂದು ಸಾರ್ವಜನಿಕ ಸಾರಿಗೆಯಲ್ಲಿ ಮಾತ್ರ ನೋಡುತ್ತಾರೆ ಬೆ ಎಲ್ಲ ಕಡೆ ನೋಡಬೇಕು ನೋಡಬೇಕು ಮತ್ತು ಸಾರ್ವಜನಿಕರಿಗೆ ರೆಸ್ಪೆಕ್ಟ್ ಮರ್ಯಾದೆ ಕೊಡಬೇಕು ಇವೆಲ್ಲಗಳು ಆದರೆ ಸವಾಲುಗಳು ಯಾವುದೇ ಸವಾಲುಗಳು ಅಲ್ಲೇ ಉಳಿಯುವುದಿಲ್ಲ